ಕೋಲಾರ ಜಿಲ್ಲೆಯಲ್ಲಿ ವಸತಿ ಆಯ್ಕೆಗಳು ತುಂಬ ರೀತಿಯಲ್ಲಿದೆ ಮನೆಗಳು ಅಪಾರ್ಟ್ಮೆಂಟ್ ಇಂಡಿವಿಜುವಲ್ ಹೌಸಸ್ ಹೋಟೆಲ್ ರೂಮ್ಸ್ ಅಥವಾ ಸಿಂಗಲ್ ರೂಮ್ಸ್ ಗಳು ಬಾಡಿಗೆಗೆ ಹೊರಗಿನಿಂದ ಬರುವವ್ರಿಗೆ ಸಿಗುತ್ತದೆ ಇವುಗಳನ್ನು ಮಾ ಸ್ಥಿರಾಸ್ತಿ ರೂಪದಲ್ಲಿ ಪರ್ಚೇಸ್ ಮಾಡುವ ಅವಶ್ಯ ಅನುಕೂಲ ಇರೋವಂತವ್ರಿಗು ಸೇಲ್ ರೂಪದಲ್ಲೂ ಸಹಿತ ಸಿಗುತ್ತದೆ ಒಂದು ಚಿಕ್ಕ ಮನೆಯ ಬಾಡಿಗೆ ಒನ್ ಬಿ ಎಚ್ ಕೆ ಅಂದರೆ ಒಂದು ರೂಮು ಹಾಲ್ ಕಿಚನ್ ಬಾತ್ ರೂಮ್ ಟಾಯ್ಲೆಟು ಇರುವಂಥ ದ ಒಂದು ಒಳ್ಳೆ ವಸತಿ ಸೌಲಭ್ಯ ಉಳ್ಳ ಏರಿಯಾದಲ್ಲಿ ಆದರೆ ಸುಮಾರು ಆರರಿಂದ ಎಂಟು ಸಾವಿರ ರೂಪಾಯಿಗಳು ಪ್ರತಿ ತಿಂಗಳ ಬಾಡಿಗೆಗೆ ಮತ್ತು ಆರು ತಿಂಗಳಿಗೆ ಬಾಡಿಗೆ ಸೇರುವ ಸೇರುವಷ್ಟು ಅಡ್ವಾನ್ಸ್ ರೂಪದಲ್ಲಿ ಕೊಡಬೇಕಾಗುತ್ತದೆ ಇಲ್ಲಿಗೆ ಓದಲು ಉದ್ಯೋಗಕ್ಕಾಗಿ ಬರುವರ ಸಂಖ್ಕೆನು ಸಾಕಷ್ಟು ಮಟ್ಟದಲ್ಲಿದೆ ಏಕೆಂದರೆ ಸುತ್ತಮುತ್ಲಿರುವ ಗ್ರಾಮೀಣ ವಸತಿಯಲ್ಲಿರುವವ್ರಿಗೆ ಕೋಲಾರ ಜಿಲ್ಲೆ ಮತ್ತು ಕೋಲಾರ ಸುತ್ತಮುತ್ತ ಬೆಳೆದಿರುವಂಥ ಸ್ಕೂಲು ಕಾಲೇಜ್ ಅಥವಾ ಪ್ರೈವೇಟ್ ಕಂಪ್ನೀಸ್ಗಳಲ್ಲಿ ವಿಪುಲವಾದ ತುಂಬ ರೀತಿಯಲ್ಲಿ ಅವಕಾಶಗಳಿರುವುದರಿಂದ ಉದ್ಯೋಗಕ್ಕೆ ಬರುವವರು ಶಾಲಾ ಕಾಲೇಜುಗಳಲ್ಲಿ ಓದಿಕೊಳ್ಳಲು ಬರುವವರ ಸಂಖ್ಕೆ ಸಾಮಾನ್ಯಕ್ಕಿಂತ ತಕ್ಕಮಟ್ಟಿಗೆ ಹೆಚ್ಚೇ ರೂಪದಲ್ಲಿ ಈ ನಡುವೆ ಕಾಣಬರುತ್ತಿದೆ